ನಮ್ಮ ಪ್ರದೇಶದಲ್ಲಿ ತಯಾರಿಸಲಾಗುವ ಕೆಲವು ಸಾಂಪ್ರಾದಾ ಸಾಂಪ್ರದಾಯಿಕ ಪಧಾಥ ಪದಾರ್ಥಗಳು ಅಂದರೆ ರಾಗಿಮುದ್ದೆ ಚಿರೋಟಿ ಇಡ್ಲಿ ಮತ್ತು ವಡೆ ಜೋಳದ ರೊಟ್ಟಿ ಸಂಡಿಗೆ ಹುಳಿ ಅಕ್ಕಿರೊಟ್ಟಿ ಬಿಸಿಬೇಳೆಭಾತು ಖಾರಭಾತು ಬೆಣ್ಣೆದೋಸೆ ಉಪ್ಪಿಟ್ಟು ರಾಗಿರೊಟ್ಟಿ ಮೈಸೂರು ಪಾಕು ಟೊಮೋಟೊ ಮೊಸರು ಬಜ್ಜಿ ಧಾರವಾಡ ಪೇಡಾ ಕೇಸರಿಭಾತು ಬೀನ್ಸ್ ಪಲ್ಯ ಮಸಾಲೆ ದೋಸೆ ವಾಂಗೀಭಾತು ಇವೆಲ್ಲವೂ ಒಂಥರ ನಮ್ಮ ಕರ್ನಾಟಕದಲ್ಲಿ ದಿನನಿತ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅದರಲ್ಲೂ ಮಸಾಲೆ ದೋಸೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಮೆಚ್ಚುವ ಒಂದು ತಿನ್ನುವ ತಿಂಡಿ ಮೈಸೂರು ಮಸಾಲೆ ದೋಸೆ ಅಂದರೆ ಎಲ್ಲರಿಗೂ ಇಷ್ಟವಾದ ಒಂದು ತಿಂಡಿ ಮತ್ತು ಮೈಸೂರು ಪಾಕು ಮೈಸೂರು ಪಾಕು ಅಂದರೆ ಅದೊಂದು ಸಿಹಿಯಾದ ಪದಾರ್ಥ ಇದು ಸಹ ಇಲ್ಲಿನ ಒಂದು ಸಾಂಪ್ರದಾಯಿಕ ಪದಾರ್ಥ ಅಂತ ಹೇಳ್ಬೌದು ದಿನನಿತ್ಯವಾಗಿ ನಮ್ಮ ಪ್ರದೇಶದಲ್ಲಿ ಇವು ವಾಂಗೀಭಾತು ಉಪ್ಪಿಟ್ಟು ಮತ್ತು ರಾಗಿಮುದ್ದೆ ರಾಗಿಮುದ್ದೆ ಅಂತೂ ನಮ್ಮ ಹಳ್ಳಿಗಳಲ್ಲಿ ಅಂತೂ ಮೆಚ್ಚುಗೆಯ ಮೆಚ್ಚಾಗಿ ಹೆಚ್ಚಾಗಿ ಮೆಚ್ಚಾಗಿ ತಿನ್ನುವ ಒಂದು ತಿಂಡಿಯಾಗಿ ನಾವು ಹೇಳ್ಬೌದು ತಿಂಡಿ ತಿಂಡಿಯಲ್ಲೂ ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ ಎಲ್ಲರು ಹೆಚ್ಚಾಗಿ ಇಷ್ಟಪಟ್ಟು ರಾಗಿಮುದ್ದೆಯನ್ನು ತಿಂತಾರೆ ಮತ್ತು ಇಡ್ಲಿ ವಡೆ ಜೋಳದ ರೊಟ್ಟಿ ಈ ಬಿಸಿಬೇಳೆಭಾತು ಖಾರಾಭಾತು ಕೇಸರಿಭಾತು ಉಪ್ಪಿಟ್ಟು ಬೆಣ್ಣೆದೋಸೆ ಇವೆಲ್ಲವನ್ನು ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಮೆಚ್ಚುಗೆಯಿಂದ ತಿಂತಾರೆ ಅದರಲ್ಲಿ ಮೈಸೂರು ಪಾಕು ಅಂದರೆ ಒಂಥರ ಸಾಂಪ್ರದಾಯಿಕ ಸಿಹಿ ಅಂತ ಹೇಳ್ಬೌದು